ಸಂಗೀತ ಕಛೇರಿಗೆ ನಾನು ಯಾವ ರೀತಿ ಸಿದ್ಧ ಆಗ್ತೀನಿ ಅಂತಂದರೆ ಮೊದಲೆಲ್ಲ ಸಂಗೀತ ಕಲಿಯೋದು ಅಂತಂದರೆ ಅದಕ್ಕೆ ಆದಂಥ ಸಂಗೀತ ಕಛೇರಿಗಳನ್ನೆಲ್ಲ ಏರ್ಪಡಿಸ್ತಿದ್ದರು ಅಲ್ಲಿ ಹೋಗಿ ನಾವು ತಿಂಗ್ಳಾನು ಗಟ್ಟಲೇ ವರ್ಷಾನು ಗಟ್ಟಲೇ ಕಲಿಬೇಕು ಅದಕ್ಕೇ ಒಳ್ಳೇ ವಾಯ್ಸ್ ಇರಬೇಕು ಒಳ್ಳೆಯ ಧ್ವನಿ ಧ್ವನಿ ಇರಬೇಕು ಒಳ್ಳೆಯ ಧ್ವನಿ ಇದ್ದರೆ ಮಾತ್ರ ನಾವು ಸಂಗೀತವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಆ ವಾಯ್ಸ್ ನೀಟಾಗಿ ಇಲ್ಲ ಅಂತಂದರೆ ಸಂಗೀತ ಹೇಳೋದಕ್ಕೆ ಆಗೋದಿಲ್ಲ ಅದು ನಾವೇ ಒಂದು ರಾಗ ಹೇಳಿದ್ರೆ ಅದೇ ಒಂದು ರಾಗ ಆಗಿಬಿಡುತ್ತೆ ಆ ರೀತಿ ಸಂಗೀತ ಕಛೇರಿ ಕಲಿಯೋದೂ ಅಷ್ಟೂ ಸುಲಭದ ಮಾತುನೂ ಸಹ ಅಲ್ಲ ಅದು ಸಂಗೀತ ಕಲಿಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲು ಎಲ್ಲ ಒಂದೂ ರ ಚರಣ ಪಲ್ಲವಿ ಅಂತ ಅದ್ರದ್ದೇ ಆದಂಥ ಒಂದು ನೋಟ್ಸ್ ಇರುತ್ತೆ ಅದ್ರಲ್ಲಿ ಪ್ರಕಾರನೇ ನಾವು ಸಂಗೀತ ಕಲಿತ್ರೇ ಅದಕ್ಕೆ ನಮ್ಮ ಧ್ವನಿನೂ ಸಹ ತುಂಬ ಮುಖ್ಯವಾಗೀ ಒಂದು ಮುಖ್ಯವಾದ ಅಂಶ ಅಂತಾನೂ ನಾನು ಹೇಳ್ತಿನಿ ಅದೇ ರೀತಿ ಸಂಗೀತ ಕಛೇರಿಗೆ ವರ್ಷಾನು ಗಟ್ಟಲೇ ಮತ್ತು ಯಾವ್ದಾದ್ರು ಯಾವ್ದಾರ ಒಂದು ಸ್ಕೂಲಲ್ಲಿ ತಗೊಳ್ಳಿರಿ ಯಾವ್ದಾರ ಒಂದು ಇದರಲ್ಲಿ ಆಡಿನೇಶನ್ ಕರಿತಾರೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ನಾವು ಕೋ ಅಲ್ಲಿ ಸಂಗೀತ ಕಛೇರಿ ಏರ್ಪಡಿಸಿರ್ತಾರೆ ಅಲ್ಲಿ ಹೋಗಿ ನಾವು ಹಾಡ್ಬೇಕು ಅಲ್ಲಿ ಹಾಡ್ದಾಗ ಅವರು ನಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಹಾಂ ಇವರು ಇಷ್ಟರ ಮಟ್ಟಿಗೆ ಹಾಡ್ತಿದ್ದಾರೆ ಇಷ್ಟರ ಮಟ್ಟಿಗೆ ಇವ್ರು ತಯಾರಿ ಆಗಿದ್ದಾರೇ ಇವರಿಗೆ ಹಾಂ ಸಂಗೀತಕ್ಕೆ ಇವರೂ ಪರವಾಗಿಲ್ಲ ಇವ್ರು ಕಲ್ತಿದ್ದಾರೆ ಇವರು ಸಂಗಿ ಸಂಗೀತಕ್ಕೆ ಇವರೂ ಲಾಯಕ್ಕಿದ್ದಾರೆ ಅಂತೇಳಿ ಅವ್ರು ನಮಗೆ ಒಂದು ಆ ಕಛೇರಿಯಲ್ಲಿ ನಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ಲಿ ಅಲ್ಲಿವರೆಗೂ ನಾವೂ ಸಂಗೀತ ನಾವೂ ನಾವು ನ್ಯಾಚುರಲ್ಲಾಗಿ ನಾವು ಯಾವಥರ ಇವಾಗ ಒಂದು ಯಾವ್ದಾದರೂ ಸಿನಿಮಾ ಹಾಡುಗಳೆ ನೋಡಿರಿ ನಮ್ಗೆ ಹೇಗ್ ಬರುತ್ತೆ ಹಾಗ್ ಹಾಡ್ತಾ ಇರ್ತೀವಿ ಅದೇ ರೀತಿಯೆ ಸಂಗೀತ ಅದೇ ಒಂದು ಜನಪದ ಗೀತೆ ಆಗಿರ್ಬೋದು ಭಾವಗೀತೆ ಆಗಿರ್ಬೋದು ಭಕ್ತಿಗೀತೆ ಆಗಿರ್ಬೋದು ನಮಗೆ ಯಾವ್ದು ಬರುತ್ತೆ ಅದರಲ್ಲಿ ನಮಗೆ ಎಷ್ಟು ಗೊತ್ತಿರುತ್ತೊ ಅಷ್ಟು ನಾವು ಕಲಿತ್ಕೋತ ಹೋದ್ರೇ ಅದೂ ಒಂದು ನಮಗೇ ಸಂಗೀತ ಅಂತೇಳಿ ಅನಿಸುತ್ತೆ ಅದೆ ರೀತಿ ಒಂದು ಮುದ್ರಣ ಯಂತ್ರದಲ್ಲೇ ನಾವು ಮುದ್ರಣ ಯಂತ್ರಕ್ಕೆ ನಮ್ಗೇನು ಅದೇನು ಇದು ಬೇಕಾಗಿಲ್ಲ ಅಂದರೆ ಯಾವುದೇ ರೀತಿ ಅಂದು ಯಾವುದೇ ರೀತಿಯಾದಂಥ ಕಛೇರಿ ಅದಕ್ಕೇನು ಬೇಕಾಗಿರೋಲ್ಲ ನಮಗೆ ಮುದ್ರಣ ಯಂತ್ರಕ್ಕೆ ಸಿದ್ದವಾಗಿದೀರ ಅಂತ ಕೇಳಿದರೆ ಅವ್ರು ನಮಗೆ ಯಾವ ಯಾ ಅವ್ರು ಯಾವ ಥರ ಹೇಳ್ತಾರೋ ಅದೇ ರೀತಿ ನಾವು ಅವ್ರ ಮಾತನ್ನು ಕೇಳಿ ನಾವು ಮುದ್ರಣ ಯಂತ್ರಕ್ಕೆ ಹೋಗ್ಬೌದು